ಇದು ಏನಕ್ಕೆ ಯಾವ್ದ್ ದನದ ದನಗಳ್ಗಾ ಹೊಸ ಹೊಸ ಔಷಧ ಬಂದಿವೆ ಬಂದು ಕಿಶಿಂದಾ ನೋಡ್ಕೊಂಡ್ ತಿಂದೋಗಿರಿ ಇಲ್ಲಾಂದ್ರೆ ವಾಟ್ಸ್ಆ್ಯಪ್ ಮಾಡ್ತೀನಿ ನೋಡಿರಿ ಇದಾವ್ರಿ ಎಲ್ಲ ಔಷಧ ಬಂದವ್ರಿ ಡಾಕ್ಯುಮೆಂಟ್ ಏನಿಲ್ಲ ರೀ ಒಂದು ಹಂಗೆ ನೀವು ಬಂದು ಕಿಶಿನ್ ನೋಡಿರಿ ಮೊದಲ ನಾನು ವಾಟ್ಸಾಪ್ಪಿಗೆ ಬಿಡ್ತೇನೆ ರೀ ನಿಮಗೆ ನೋಡ್ಕೊಳಿ ಅಂತ ಬರ್ರಿ